ಹಾಂ ಹಲೋ ಕೇಳ್ಸ್ತಿದ್ಯಾ ಹಾಂ ಕೇಳ್ಸ್ತಿದೆಯಾ

ಹಾಂ ಕೇಳ್ಸ್ತಿದೆಯಾ ಅಕ್ಕ ಹಾಂ ಈಗ ಅದೇ ಟಾಪಿಕ್ ಕೊಟ್ಟರಲ್ಲ ಅದು ನನಗೆ ಸ್ವಲ್ಪ ಇದು ಕೇಳಿಸಲಿಲ್ಲ ಅದು ಬಟ್ಟೆ ಬಟ್ಟೆ ವ್ಯಾಪಾರ ಮಾಡೋದಾ ಹಾಂ ಹ್ಞೂ ಹ್ಞೂ

ಸರಿ ಇನ್ನು ಒಂದು ಮೂರು ನಾಲ್ಕು ದಿನದಲ್ಲಿ ನಮ್ಮ ಮನೇಲ್ಲಿ ಮದುವೆ ಇದೆ ಅದು ಇವಾಗ ಮದುವೆಗೆ ಅಂತ್ಹೇಳಿ ಸುಮಾರು ಒಂದು ಎಂಟು ಹತ್ತು ಬ್ಲೌಸ್ ಇದೆ ಹೊಲ್ಯಕ್ಕೆ ಹಾಂ ಅವನ್ನೆಲ್ಲ ನೀಟ್ ಆಗಿ ಹೊಲ್ಕೊಡ್ಬೇಕ್ ಅಳ್ತೆ ಕೊಟ್ಟಿರ್ತೀವಲ್ಲ ಅದೇ ಥರ ಹೊಲ್ಕೊಡ್ಬೇಕು ಹಾಂ ಸರ್ಯಾಗಿ ಅದು ಯಾವ ಥರ ಇರುತ್ತೋ ಅದೇ ಥರ ಮತ್ತು ಡಿಸೈನ್ ಎಲ್ಲ ಚೆನ್ನಾಗಿ ಇರಬೇಕು ಒಂದೊಂದು ಜಾಕೆಟ್ ಸಹ ಒಂದೊಂದು ಥರ ಡಿಸೈನ್ ಇರಲಿ ಅದು ಕರೆಕ್ಟ್ ಆಗಿ ಇರಬೇಕು ಫಿಟ್ಟಿಂಗು ಎಲ್ಲ ಮತ್ತೆ ಇನ್ನೊಂದು ಟೈಮ್ ಬರೋ ಥರ ಆಗಬಾರ್ದು ಫಿಟ್ಟಿಂಗು ಮತ್ತು ಡಿಸೈನ್ಸ್ ಎಲ್ಲ ನಮ್ಗೆ ಒಪ್ಪೋ ಹಾಗೆ ಇರಬೇಕು

ಹ್ಞೂ ಸರಿ ಮೇಡಮ್ ನೀವು ಹೇಳ್ದಾಗೇ ಆಗಲಿ ನಮಗೂ ಅದೇ ಬೇಕಾಗಿತ್ತು ಬೇರೆ ಕಡೆ ಎಲ್ಲ ಕಾಸ್ಟ್ಲಿ ಆಗಿರುತ್ತೆ ಹ್ಞೂ ಅದೇ ನಾವೂ ಬೇರೆ ಕಡೆ ಎಲ್ಲ ನೋಡಿದ್ವಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಕಡೆ ಬಂದಿದ್ದು

ಹ್ಞೂ ಹ್ಞೂ ಓಕೆ ಮೇಡಮ್ ನೀವು ಆ ಥರಾನೇ ಇದು ಮಾಡಿಕೊಟ್ಟರೆ ನಾವೂ ಹೇಳ್ತಿವ್ ಈ ಥರ ಷಾಪ್ ಇದೆ ಚೆನ್ನಾಗಿ ಹೊಲಿತಾರ ಕಡ್ಮೆ ರೇಟಲ್ಲಿ ಇದು ಮಾಡ್ತಾರೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹೊಲಿತಾರ ಅಂತ ಹೇಳಿ ಹೇಳ್ತೀವ್ ಅವರಿಗೂ ಚೆನ್ನಾಗಿ ಆದರೆ ಇವಾಗ ಒಂದು ಕೊಟ್ಟಿದ್ದೀವಲ್ಲ ಅವೆಲ್ಲ ಚೆನ್ನಾಗಿ ಹೊಲ್ಕೊಟ್ರೆ ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ ಈ ಥರ ಷಾಪ್ ಇದೆ ಕಡಿಮೆ ರೇಟಲ್ಲಿ ಹೊಲ್ಕೊಡ್ತಾರೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾರಂತ ನಾವು ಅವ್ರಿಗೆ ಹೇಳ್ತೀವಿ ಬರ್ತಾರೆ ನಿಮಗೂ ಉಪಯೋಗ ಆಗುತ್ತಲ್ವಾ

ಹ್ಞೂ ಸರಿ ಮೇಡಮ್ ಕೊಡ್ತೀವಿ ಹ್ಞೂ ಹ್ಞೂ ಸರಿ ಮೇಡಮ್ ತ್ಯಾಂಕ್ ಯು ನಿಮಗೂ ಒಳ್ಳೇದು ಆಗಲಿ ಚೆನ್ನಾಗಿ ನಡೀತ ಹೋಗ್ಲಿ ನಿಮ್ಮ ಅಂಗ್ಡಿಯೂ ಸಹ ಚೆನ್ನಾಗಿ ಇನ್ನೂ ತಾ ಒಳ್ಳೆಯ ಒಳ್ಳೆಯ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇನ್ನೂ ಒಳ್ಳೆಯ ಎತ್ರಕ್ಕೆ ಬೆಳೀಲಿ ನಿಮ್ಮ ಟೈಲರ್ ಷಾಪ್ ಅಂತ ನಾನು ಹೇಳ್ತಿದೀನಿ ಹ್ಞೂ ಧನ್ಯವಾದ ಮ್ಯಾಮ್ ತ್ಯಾಂಕ್ ಯು